ನಾವು ಸಸ್ಯಗಳನ್ನ ತುಂಬ ಬೆಳಿತೀವಿ ಕಾಪಿ ಗಿಡ ಬೆಳಿತೀವಿ ಸಿಲ್ವಾರು ಮೆಣಸು ಅಡಿಕೆ ಹಣ್ಣಿನ ಗಿಡಗಳ್ನ ಬೆಳಿತೀವಿ ಅವುಗಳ್ನ ನಾವು ಆಯಾ ಪರಿಸರದಲ್ಲಿ ವಾತಾವರಣಕ್ ಅನುಗುಣವಾದಂಥ ಮಣ್ಣುಗಳ್ ಇರೋದ್ರಿಂದ ಅಂಥ ಮಣ್ಣುಗಳಲ್ಲಿ ಬೆಳಿತೀವಿ ಜಾಸ್ತಿ ಹೆಚ್ಚಾಗಿ ನಾವು ಕಪ್ಪು ಮತ್ತು ಕೆಂಪು ಮಣ್ಣಿನ ಎರಡು ಸಹ ಮಿಕ್ಸಾಗಿ ಮಿಶ್ರಿತವಾಗಿದ್ದಂಥ ಮಣ್ಣುಗಳಲ್ಲಿ ಬೆಳೆದರೆ ತುಂಬ ಚೆನ್ನಾಗ್ ಬರುತ್ತೆ ಅವುಗಳಿಗೆ ನಾವು ಉಸ್ ದನದ ಗೊಬ್ರಗಳ್ನ ಕೊಟ್ಟಿಗೆ ಗೊಬ್ಬರ ದನದ ಗೊಬ್ರಗಳನ್ನ ಹಾಕ್ತಿವಿ ಕೋಳಿ ಗೊಬ್ಬರ ಕುರಿ ಗೊಬ್ರಗಳನ್ನ ಹಾಕಿ ನಾವು ಅದನ್ನು ಬೆಳಿತೀವಿ ಅವುಗಳಿಗೆ ನಾವು ಒಳ್ಳೆ ಏನಾಗುತ್ತೆ ಒಳ್ಳೇ ನೀರುಗಳ್ನ ಕೊಟ್ಟು ಮತ್ತು ನಾವು ಇವಾಗ ಇವಾಗ ಇವಾಗಿನ ಇದ್ರಲಂತು ನಾವೂ ಗೊಬ್ರಗಳ್ನ ಅಂದರೆ ಗೌರ್ಮೆಂಟ್ ಗೊಬ್ರಗಳ್ನ ನಾವು ಸಹ ಹಾಕಿ ಬೆಳಿತೀವಿ ನಮ್ಮ ಜಾಸ್ತಿ ನಮಗೆ ಕಪ್ಪು ಮಣ್ಣುಇದ್ರೆ ಚೆನ್ನಾಗಿ ಗಿಡಗಳು ಹುಲ್ಸಾಗಿ ಬೆಳಿತವೇ ಒಳ್ಳೇ ಫಸ್ಲು ಸಹ ಬರುತ್ತೆ ಮತ್ತು ರಾಸಾಯನಿಕ ಗೊಬ್ರಗಳನ್ನು ಸಹ ನಾವು ಬಳಸ್ತೀವಿ ಅದ್ರ ಜೊತೆಗೆ ದನದ ಗೊಬ್ರಗಳನ್ನ ನಾವು ಬಳಸಿ ಬೆಳಿತೀವಿ ಮತ್ತು ನಾವು ಗಿಡಗಳ್ನ ಗಿಡಗಳಿಗೆ ನೀರಾಕೊದು ಕಳೆ ತೆಗೆಯೋದು ಕ್ರಿಮಿನಾಶಕಗಳ್ನ ಸಿಂಪಡಿಸೋದು ಇದನ್ನೆಲ್ಲ ನಾವು ಮಾಡಿ ಆ ಗಿಡಗಳ್ನ ಸಾಕೋದಕ್ಕೆ ತುಂಬ ಕಷ್ಟ ಪಡಬೇಕಾಗುತ್ತೆ ಅವುಗಳಿಗೆ ಗೂಡುಗಳ್ನ ಕಟ್ಟಬೇಕು ಅವುಗಳು ಒಣಗದಂಗೆ ನೊಡ್ಕೋಬೇಕು ನೀರಾಕ್ಬೇಕು ಎಲ್ಲಾದನ್ನು ಮಾಡಿ ಗಿಡಗಳನ್ನ ಬೆಳೆಸ್ಬೇಕಾಗತ್ತೆ